ವಿದ್ಯುತ್ತಿನ ಪ್ರಾಮುಖ್ಯತೆ ಇವಾಗ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಅಂದರೆ ನಾವು ಈಗಿನ ಕಾಲಕ್ಕೂ ನಮ್ಮ ಹಿಂದಿನ ಕಾಲಕ್ಕೂ ವಿದ್ಯುತ್ತಿನ ಪ್ರಾಮುಖ್ಯತೆ ಹೇಳಿ ಅಂದರೆ ನಮ್ಮ ಹಿಂದಿನವರು ಹೇಳ್ತಾರೆ ನಮಗೆ ವಿದ್ಯುತ್ ಇಲ್ದೆಯು ಕೂಡ ನಾವು ಜೀವನ ಮಾಡ್ತಿದ್ವಿ ಅಂತ್ಹೇಳಿ ಆದರೆ ನಾವು ಈಗಿನವರಿಗೆ ವಿದ್ಯುತ್ತಿಲ್ಲದೇ ಇರ್ತೀರಾ ಒಂದು ಗಂಟೆಯೂ ಕೂಡ ಯಾರಿಗೂ ಕೂಡ ವಿದ್ಯುತ್ತಿಲ್ಲದೇ ಇರೋಕ್ಕೆ ಆಗುವುದೇ ಇಲ್ಲ ವಿದ್ಯುತ್ ಬೇಕೇ ಬೇಕು ಅದೇ ರೀತಿ ನಾವು ಹಳೆಯ ಕಾಲದಲ್ಲಿ ಹೋಗಿ ನೋಡೋದಾದರೆ ಅವ್ರು ದೀಪದ ಬೆಳಕಲ್ಲಿದ್ದು ಅವ್ರು ಆಗ ಜೀವನ ಮಾಡ್ತಾಯಿದ್ದರು ಆದರೆ ನಾವು ಇವಾಗಿಗೆ ಅವರನ್ನು ನಾವು ಹೋಲಿಸಿ ನೋಡೋದಾದರೆ ಅಂದರೆ ಆವಾಗಿನವರಿಗಿಂತ ಇವಾಗಿನವರು ತುಂಬ ಬದಲಾವಣೆಯನ್ನು ನಾವು ಕಾಣ್ತಾಯಿದ್ದೇವೆ ಯಾಕೆಂದ್ರೆ ಜಾಗತೀಕರಣ ಇವೆಲ್ಲ ಬಂದಿರೋದರಿಂದ ನಾವು ಹೆಚ್ಚಾಗಿ ನಮ್ಮ ಮನುಷ್ಯನ ಜೀವನ ಯಾವ್ದ್ರ ಮೇಲೆ ಅವಲಂಬನೆಯಾಗಿದೆ ಅಂತ ಹೇಳೋದಾದರೆ ವಿದ್ಯುತ್ ಮೇಲೆಯೇ ಅವಲಂಬನೆಯಾಗಿದೆ ಈಗ ನಾವು ಮುಖ್ಯವಾಗಿ ಹೇಳೋದಾದರೆ ನಮಗೆ ಮನುಷ್ಯನಿಗೆ ಏನನ್ನ ಬಿಟ್ಟು ಬದ್ಲ ಬದ್ಲ ಬದುಕೋಕ್ಕಾಗೋದಿಲ್ಲ ಅಂತ್ಹೇಳಿದ್ರೆ ಮೊಬೈಲನ್ನ ಬಿಟ್ಟು ಬದುಕೋಕಾಗೋದಿಲ್ಲ ಈಗ ಮೊಬೈಲ್ ಚಾರ್ಜ್ ಖಾಲಿಯಾಗ್ತಿದ್ದಾಗೆ ಅವ್ನ ಬಳಸೋದು ವಿದ್ಯುತ್ತನ್ನು ಅದಾದನಂತ್ರ ಈಗ ಮನೆಯಲ್ಲಿರ್ಬೇಕಾದ್ರೂ ಅಷ್ಟೇ ಇವಾಗ ಕತ್ತಲು ಕೋಣೆಯಲ್ಲಿ ಇರ ಹೋಗಬೇಕಂದ್ರೆ ನಾವು ವಿದ್ಯುತ್ತನ್ನು ಬಳಸ್ತೇವೆ ಅದು ಈಗ ಎಲ್ಲ ಕಡೆ ಕತ್ತಲಲ್ಲಿ ವಿದ್ಯುತ್ ಬಳಕೆ ಆಗುವುದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಅದು ಬಿಟ್ಟು ವಿದ್ಯುತ್ ಎಲ್ಲೆಲ್ಲಿ ಬಳಕೆ ಆಗುತ್ತಂತ ನಾವು ಹೇಳೋದಾದರೆ ಅಂದರೆ ನಾವು ಒಂದು ಅಡಿಗೆ ಮಾಡಬೇಕಾದ್ರೆ ಈಗ ನಾವು ಕೆಲವೊಂದು ಕಡೆ ಗ್ಯಾಸನ್ನು ಬಳಸ್ತಾರೆ ಈಗ ಗ್ಯಾಸಿನ ಪ್ರಾಮುಖ್ಯತೆಯೂ ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಲೆಕ್ಟ್ರಿಕ್ ಸ್ಟೌವ್ಗಳನ್ನು ಬಳಸ್ತಾರೆ ಅಲ್ಲಿ ಕೂಡ ವಿದ್ಯುತ್ ಬೇಕು ಈಗ ವಿದ್ಯುತ್ತಿಲ್ಲಾಂದರೆ ಆಗ ಅಡಿಗೆ ಕೂಡ ಮಾಡಲಿಕ್ಕಾಗುವುದಿಲ್ಲ ಹೀಗೆ ಬೇರೆ ಬೇರೆ ನಾವು ಅಂದರೆ ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ನಾವು ವಿದ್ಯುತ್ತನ್ನು ಕಾಣಬಹುದು ಎಲ್ಲಿ ಅಂದರೆ ನಾವು ಒಂದು ಕಡೆ ಪ್ರಯ ಅಂದರೆ ಸಾರಿಗೆಯಲ್ಲಿ ಜರ್ನಿ ಮಾಡ್ತಾಯಿದ್ದೇವೆ ಅಂದರೆ ಅಲ್ಲಿ ಕೂಡ ನಾವು ವಿದ್ಯುತ್ತನ್ನು ಬಳಸ್ತೇವೆ ಅಥವಾ ನಾವು ಒಂದು ಹೆಲ್ತ್ ಸೆಕ್ಟರಲ್ಲಿ ನೋಡೋದಾದರೆ ಅಲ್ಲಿ ಕೂಡ ವಿದ್ಯುತ್ತನ್ನು ಬಳಸ್ತೇವೆ ಅಥವಾ ನಾವು ಒಂದು ಯಾವುದೇ ಫೀಲ್ಡಲ್ಲಿ ನೋಡುವುದಾದ್ರೆ ನಾವು ಯಾವುದೇ ಜಾಗದಲ್ಲಿ ನೋಡುವುದಾದ್ರೆ ಎಲ್ಲ ಕಡೆ ನಾವು ವಿದ್ಯುತ್ತನ್ನು ಬಳಸ್ತೇವೆ ನಮ್ಮ ಆರೋಗ್ಯ ಸಮಸ್ಯೆ ಇದ್ದರೆ ವಿದ್ಯುತ್ತನ್ನು ಬಳಸ್ತೇವೆ ನೀರಿನ ಸಮಸ್ಯೆ ಇದ್ದರೆ ವಿದ್ಯುತ್ತನ್ನು ಬಳಸ್ತೇವೆ ಮತ್ತು ನಮಗೆ ಆಹಾರದ ಸಮಸ್ಯೆ ಇದ್ದರೆ ವಿದ್ಯುತ್ತನ್ನು ಬಳಸ್ತೇವೆ ಹೀಗೆ ವಿದ್ಯುತ್ತಿಲ್ಲದೇ ನಮಗೆ ಏನೇ ಮಾಡಲಿಕ್ಕೂ ಕೂಡ ಅಸಾಧ್ಯ ಅಂತಲೇ ಹೇಳ್ಬವ್ದು ಅಥವಾ ಇವಾಗ ಹೆಚ್ಚಿನದಾಗಿ ಎಲ್ಲ ಕಡೆ ಇನೋವೇಷನ್ಸ್ಗಳು ನಡೀತಿದೆ ಅದೆಲ್ಲ ವಿದ್ಯುತ್ತಿಂದ ಕೆಲವೊಂದು ಕಡೆ ವಿದ್ಯುತ್ಗಳು ಪ್ರಾಮುಖ್ಯ ಆಗ್ತದಂತಲೇ ಹೇಳಬಹುದು ವಿದ್ಯುತ್ತನ್ನು ನಾವು ಬೇರೆ ಬೇರೆ ಮೂಲದಿಂದ ಪಡೆಯುತ್ತೇವೆ ನೀರಿಂದ ಪಡಿತೇವೆ ಗಾಳಿಯಿಂದ ಪಡಿತೇವೆ ಮತ್ತು ಸಮುದ್ರದಿಂದ ಪಡೆಯುತ್ತೇವೆ ಮತ್ತು ಹೆಚ್ಚಿನ ಕಡೆಯಿಂದ ನಾವು ವಿದ್ಯುತ್ತನ್ನು ಪಡೆಯುತ್ತೇವೆ ಆದರೆ ಅದರ ಉಪಯೋಗ ಎಲ್ಲಿ ನಾವು ಮಾಡಬೇಕು ಅಲ್ಲಿ ಸರಿಯಾಗಿ ಕೆಲವೊಂದು ಕಡೆ ಮಾಡೋದರಲ್ಲಿ ಎಡವ್ತಿದೆ ಅಂತಲೇ ಹೇಳ್ಬಹುದು ಅದೇ ರೀತಿಯಾಗಿ ಈಗ ವಿದ್ಯುತ್ ಮುಖ್ಯವಾಗಿ ನಾವು ಹೇಳೋಕ್ ಬರೋದಾದರೆ ವಿದ್ಯುತ್ ಕಡಿದೆ ಕಡಿತದಿಂದ ನಮ್ಗೆ ಯಾವ ಪರಿಣಾಮ ಆಗುತ್ತಂತ ಹೇಳೋದಾದರೆ ವಿದ್ಯುತ್ ಈಗ ನೀವು ಒಂದು ದಿವಸ ಪೂರ್ತಿ ನಾವು ವಿದ್ಯುತ್ ಕೊಡುವುದಿಲ್ಲ ಕರೆಂಟ್ ಇರುವುದಿಲ್ಲ ನೀವು ಹೇಗೆ ಬದುಕ್ತೀರಾ ನೋಡಿ ಅಂತ್ಹೇಳೋದಾದ್ರೆ ಮನುಷ್ಯ ಹೇಳ್ತಾರೆ ನನಗೆ ವಿದ್ಯುತ್ತಿಲ್ಲದೇ ಬದುಕೋಕೆ ತುಂಬ ಕಷ್ಟ ವಿದ್ಯುತ್ ಬೇಕೇ ಬೇಕು ಅಂತ್ಹೇಳ್ತಾನೆ ಯಾಕೆಂದ್ರೆ ವಿದ್ಯುತ್ತಿಲ್ಲದಿದ್ರೆ ಆ ದಿನವೇ ಒಂದು ದಿನವೇ ಆಗಿರುದಿಲ್ಲ ಅಂದರೆ ಯಾಕೆಂದ್ರೆ ಈಗ ಎಲ್ಲರಿಗೂ ಕೂಡ ಮುಖ್ಯವಾಗಿರೋದು ಅವರವರ ಕೆಲಸದ ಮೇಲೆ ಅವರು ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಿದ್ದಾರೆ ಆ ಕೆಲಸ ಆಗಬೇಕಂದ್ರೆ ಅವ್ರಿಗೆ ಮುಖ್ಯವಾಗಿ ಹಿಂದೆ ಬೆನ್ನೆಲುಬಾಗಿ ನಿಂತಿರುವಂತಹ ಒಂದು ವಿಷಯ ಅಂದರೆ ಅದು ವಿದ್ಯುತ್ ಈಗ ವಿದ್ಯುತ್ ನಾವು ಕೊಡುವುದಿಲ್ಲ ಅಂದರೆ ಅವ್ರಿಗೆ ತುಂಬ ಪರಿಣಾಮ ಆಗುತ್ತೆ ಹಾಗೇ ವಿದ್ಯುತ್ ಈಗ ಕತ್ತಲಲ್ಲಿ ನಾ ಹೇಳುವುದಾದ್ರೆ ವಿದ್ಯುತ್ ಹೋಯಿತಂದ್ರೆ ಈಗ ಒಂದು ಮನುಷ್ಯ ಒಂದು ರೋಡಲ್ಲಿ ನಡಕೊಂಡೋಗ್ತಿರ್ತಾನೆ ಆಗ ತಕ್ಷಣ ಕರೆಂಟೋಯಿತು ಎಲ್ಲೂ ಕೂಡ ಕರೆಂಟಿಲ್ಲಾಂದರೆ ಕತ್ತಲೆ ಆಗ ಅಲ್ಲಿ ಸ್ವಲ್ಪ ಭಯ ಬೀಳುವಂತಹ ಸಾಧ್ಯತೆ ಅದಿಕ್ಕಿಂತ ಹೆಚ್ಚಿನದಾಗಿ ಮಕ್ಕಳು ಕೂಡ ಕತ್ತಲಲ್ಲಿ ಅವರು ಹೋಗೋದಾದರೆ ಸ್ವಲ್ಪ ಭಯ ಬೀಳ್ತಾರೆ ಅದಾದ ನಂತರ ವಯಸ್ಸಾದವ್ರು ಅಂಥವರಿಗೆಲ್ಲ ವಿದ್ಯುತ್ ಬೇಕು ಈಗ ನಾ ಹೇಳುವುದಾದ್ರೆ ಯುವಕರಿಗೆ ವಿದ್ಯುತ್ತಿನ ಅವಶ್ಯಕತೆ ಒಂದು ರೀತಿಯಾಗಿ ಪರಿಣಾಮ ಬೀರಿದ್ರೆ ಅದೇ ಯುವಕರಲ್ಲದವರಿಗೆ ಅಥವಾ ವಯಸ್ಕರು ಅಲ್ಲದವರಿಗೆ ಅಂದರೆ ಮುದುಕರಿಗೆ ಅಥವಾ ಸಣ್ಣ ಮಕ್ಕಳಿಗೆ ವಿದ್ಯುತ್ತಿನ ಅವಶ್ಯಕತೆ ಬೇರೊಂದು ರೀತಿಯಲ್ಲಿರುತ್ತೆ ಅಂದರೆ ಹೇಗೆ ಆದರೂ ನಮ್ಮ ಸಣ್ಣ ವಯಸ್ಕರಿಂದ ಹಿಡಿದು ವಯಸ್ಸಾಗಿರುವವರಿಗೂ ಕೂಡ ವಿದ್ಯುತ್ ಬೇಕೇ ಬೇಕು ಈಗ ನೀವು ಯಾರಿಗಾದ್ರೂ ಒಬ್ಬನಿಗೆ ಹೋಗಿ ಕೇಳಿದರೆ ವಿದ್ಯುತ್ ಬೇಡವಾ ನೀನು ವಿದ್ಯುತ್ತಿಲ್ಲದೇ ಜೀವನ ಮಾಡ್ತಿಯಾ ಅಂತ್ಹೇಳದ್ರೆ ಅವನು ಹೇಳ್ತಾನೆ ಇದು ಅಸಾಧ್ಯ ವಿಸ್ ವಿದ್ಯುತ್ತಿಲ್ಲದೇ ಜೀವನ ಮಾಡೋದು ತುಂಬ ಅಸಾಧ್ಯ ಅಂತ ಹೇಳ್ತೇವೆ ಅದೇ ನಾವು ವಿದ್ಯುತ್ತಿನ ಪರ್ಯಾಯವಾಗಿ ಬೇರೆ ಯಾವುದನ್ನು ಬಳಸ್ಬಹುದಂದ್ರೆ ಅದೇ ಬೆಳಿಗ್ಗೆ ಬರು ಬೆಳ ಬೆಳಗ್ಗಿನ ಸಮಯದಲ್ಲಿ ನಾವು ಪರ್ಯಾಯವಾಗಿ ವಿದ್ಯುತ್ತಿಲ್ಲದೇ ಬೇಕಾದ್ರೆ ಬಳಸ್ಬಹುದು ಬದಕ್ಬಹುದು ಅಂದರೆ ಸೂರ್ಯ ನಮಗೆ ಸಿಗ್ತಿರೋದು ವಿ ಸೂರ್ಯನಿಂದ ಸಿಗ್ತಿರುವಂತ ವಿದ್ಯುತ್ ಎಂದರೆ ಅಂದರೆ ಸೂರ್ಯನಿಂದ ಸಿಗ ಸಿಗ್ತಿರುವಂತ ಶಕ್ತಿಯಿಂದ ಕೂಡ ನಾವು ಬದುಕ್ಬೋದು ಅದೇ ನಾವು ಕತ್ತಲೆಯಲ್ಲಿ ಹೇಳುವುದಾದ್ರೆ ವಿದ್ಯುತ್ ಬೇಕೇ ಬೇಕಾಗ್ತದೆ ಯಾಕೆಂದ್ರೆ ಸೂರ್ಯನಿಂದ ಚಂದ್ರ ಪಡಕೊಂಡು ಅವನ ಒಂದು ವಿದ್ಯುತ್ತನ್ನು ಪಡಕೊಂಡು ಅಂದರೆ ಒಂದು ಶಕ್ತಿಯನ್ನು ಪಡಕೊಂಡು ಅವನು ಕೇವಲ ಒಂದು ಬೆಳಕನ್ನು ಕೊಡಲಿಕ್ಕೆ ಮಾತ್ರ ಶಕ್ತಿ ಇರ್ತಾನೆ ಅದೇ ನೀವು ಅಂದರೆ ನೈಟ್ ಸಮಯದಲ್ಲಿ ನೀವು ವಿದ್ಯುತ್ತಿಲ್ಲದೇ ಬದುಕ್ತಿವಿ ಅಂದರೆ ತುಂಬ ಕಷ್ಟ ಆಗ್ತದೆ ಅದಾದನಂತ್ರ ಪರ್ಯಾಯವಾಗಿ ನಾವು ಯಾವುದಾದ್ರೂ ನೆಟ್ವರ್ಕ್ ಹುಡ್ಕೋದಾದ್ರೆ ಅದು ತುಂಬ ಕಷ್ಟ ಅಂತಲೇ ಹೇಳ್ಬಹುದು ಯಾಕೆಂದ್ರೆ ವಿದ್ಯುತ್ತಿಗೆ ಬದಲಾಗಿ ಈಗ ವಿದ್ಯುತ್ತಿಗೆ ಬದಲಾಗಿ ಪರ್ಯಾಯವಾಗಿ ನಾವು ಹೇಳುವುದಿದ್ರೆ ಅದೇ ಬೆಳಗಿನ ಸಮಯದಲ್ಲಿ ಮಾತ್ರ ನಾವು ಹೇಳ್ಬಹುದು ವಿದ್ಯುತ್ತನ್ನು ಪರ್ಯಾಯವಾಗಿ ಬಳಸ್ಬಹುದು ಅದೇ ಕತ್ತಲೆ ಸಂದರ್ಭದಲ್ಲಿ ವಿದ್ಯುತ್ತನ್ನು ಬಳಸುವುದು ತುಂಬ ವಿದ್ಯುತ್ತನ್ನು ಪರ್ಯಾಯವಾಗಿ ಬಳಸುವುದು ಕಷ್ಟ ಅಂತಲೇ ಹೇಳ್ಬವ್ದು ಬೇಕಾದ್ರೆ ನಾವು ಈಗ ನೈಸರ್ಗಿಕವಾಗಿ ಸಿಗುವಂಥ ವಿದ್ಯುತ್ತನ್ನು ಅಥವಾ ನೈಸರ್ಗಿಕವಾಗಿ ಸಿಗುವಂಥ ಬೆಳಕನ್ನು ಕೂಡ ನಾವು ಬಳಸ್ಬಹುದು ಆದರೆ ನಾವಾಗೇ ಒಂದು ಮಾಡ್ಕೋತೀವಿ ಅಥವಾ ನಾವಾಗೇ ಒಂದು ತಯಾರಿ ಕೈಯಿಂದ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟ ವಿದ್ಯುತ್ತನ್ನು ಕೂಡ ನಾವು ನೈಸರ್ಗಿಕ ನೈಸರ್ಗಿಕವಾಗಿ ಪಡಿತಿರೋದು ಅದಕ್ಕೆ ಪರ್ಯಾಯವಾಗಿ ನೀವು ಯಾರಾ ಯಾವುದಾದರೂ ಒಂದು ವಿದ್ಯುತ್ತನ್ನು ಪಡಿತೀರಾ ಅಂತ್ಹೇಳಿದ್ರೆ ಅದು ಸ್ವಲ್ಪ ಕಷ್ಟ ಅಂತಲೇ ನಾ ಹೇಳ